ಕರ್ನಾಟಕ ರಾಜ್ಯದಲ್ಲಿ ಜನರು ಅವರ ಜೀವನದ ಪ್ರಮುಖ ಘಟನೆಗಳನ್ನು ಬಹಳ ವಿಭಿನ್ನವಾಗಿ ಆಚರಿಸ್ತಾರೆ ಅಂತ ನಾನು ಹೇಳ್ಬೋದು ನಾನು ನೋಡಿರುವ ಪ್ರಕಾರ ಆ ಜನರು ಬಹಳ ಶ್ರದ್ಧೆಯಿಂದ ದೇವಸ್ಥಾನಗಳಿಗೆ ಹೋಗುವುದಾಗಲೀ ಅಥ್ವಾ ಹೂವು ಹೂವುಗಳು ಹಣ್ಣುಗಳನ್ನು ದೇವರಿಗೆ ಅರ್ಚನೆ ಮಾಡುವುದಾಗಲೀ ಮತ್ತು ಆ ಪ್ರಸಾದವನ್ನು ಜನರಿಗೆ ವಿತರಿಸುವ ಮೂಲಕ ಶ್ಲೋಕಗಳ ಅದು ಹೇಳುವುದರಾಗಲೀ ಅಥ್ವಾ ಆ ಸಾಂಪ್ರದಾಯಕ ನೃತ್ಯಗಳ ಪ್ರದರ್ಶನಗಳ ಏರ್ಪಡಿಸುವುದು ಸಂಗೀತಗಳನ್ನು ಹಾಡುವುದು ಇವೆಲ್ಲವೂ ಬಹಳ ಶ್ರದ್ದೆಯಿಂದ ಜನರು ಇಲ್ಲಿ ಪಾಲಿಸ್ತಾರೆ ಅಂತ ನನ್ಗೆ ಅನಿಸುತ್ತೆ ದೇವಸ್ಥಾನಗಳಲ್ಲಿ ಧನ ಸಹಾಯ ಮಾಡುವುದಾಗಲೀ ಅಥ್ವಾ ಅನ್ನದಾನಗಳ ಮಾಡುವುದಾಗಲೀ ಅಥ್ವಾ ಅವರ ಹರಕೆಗಳನ್ ತೀರಿಸುವ ವಿಷಯಗಳಲ್ಲಾಗಲೀ ಎಲ್ಲದರಲ್ಲೂ ಜನರು ಬಹಳ ಒಂದು ಶ್ರದ್ಧೆ ಶ್ರದ್ಧೆಯನ್ನು ಅವ್ರು ಅಲ್ಲಿ ತೋರಿಸ್ತಾರೆ ಇದರ ಇದರ ಮೂಲಕ ಕರ್ನಾಟಕ ರಾಜ್ಯದ ಜನ ಬಹಳ ಅವರ ಸಂಸ್ಕೃತಿಯನ್ನು ಸಾಂಪ್ರದಾಯಕ ಈ ವಿಷಯಗಳನ್ನು ಬಹಳ ಒಂದು ಇದು ಇಂಪಾರ್ಟೆನ್ಸ್ ಅವರು ಅವರ ಜೀವನದಲ್ಲಿ ಕೊಡ್ತಾರೆ ಅಂತ ನನ್ಗೆ ಅನ್ಸುತ್ತೆ